ನಾನು ಅಡುಗೆ ಮಾಡ್ದಾಗ ಏನಾದ್ರೂ ಅಡುಗೆ ರುಚಿ ಆಗಲಿಲ್ಲ ಅಂತಂದರೆ ಅದನ್ನೇನೂ ನಾನು ಮತ್ತೆ ಡಸ್ಟ್ಬಿನ್ನಿಗೆ ಹಾಕದಾಗ್ಲಿ ಅದನ್ನು ಬಿಸಾಕೋದಾಗ್ಲಿ ಇನ್ನೊಂದು ಸರ್ತಿ ಮಾಡೋದಾಗಲಿ ಆ ಥರ ಎಲ್ಲ ಏನೂ ವ್ಯರ್ಥ ಮಾಡೋದಿಲ್ಲ ನೀಟಾಗಿ ಮೊದಲಿಂದಾನೂ ಗಮನ ಇಟ್ಟು ಅಡುಗೇನ ಮಾಡಿ ನಂತರ ಅದು ಏನಾದ್ರೂ ಟೇಸ್ಟ್ ಆಗಲಿಲ್ಲಪ್ಪ ಅಂತಂದರೆ ಅದಿಕ್ಕೆ ಏನು ಕಮ್ಮಿ ಆಗಿದೆ ರುಚಿ ಕಮ್ಮಿ ಆಗಿದೆ ಅಂತ ಅಂದರೆ ಉಪ್ಪು ಕಮ್ಮಿ ಆಗಿದೇಯೋ ಅಥವಾ ಖಾರ ಜಾಸ್ತಿ ಆಗಿದೆಯಾ ಆ ಥರ ಇನ್ನೊಂದು ಏನೋ ಒಟ್ಟಿನಲ್ಲಿ ಸರಿಯಾಗಲಿಲ್ಲ ಅಂತಂದರೆ ನೀಟಾಗಿ ಒಬ್ಬರನ್ನ ನೀಟಾಗಿ ಕೇಳಿಕೊಂಡು ಏನೇನು ಕಮ್ಮಿ ಆಗಿದೆ ಅಂತ ನೀಟಾಗಿ ತಿಳ್ಕೊಂಡು ಅದನ್ನೇ ಇನ್ನೊಂದು ಸರ್ತಿ ನೀನು ಏನೇನು ಕಮ್ಮಿಯೇ ಕಮ್ಮಿ ಆಗಿದೆ ಜಾಸ್ತಿ ಆಗಿರೋದು ಏನೇನು ಮಾಡಬೇಕು ಅಂತೆಲ್ಲ ನೀಟಾಗಿ ಕೇಳಿಕೊಂಡು ತಿಳ್ಕೊಂಡು ನಾನು ಅಡುಗೇನ ಮಾಡ್ತೀನಿ ಮುಂ ಅದಕ್ಕಿಂತ ಮುಂಚೆ ಒಂದು ಸರ್ತಿ ಯ ಅಡುಗೆ ಮಾಡೋಕ್ಕಿಂತ ಮುಂಚೆ ಒ ಒಂದೇ ಸ ಒಂದು ಸಾರಿ ನಾನು ಬೇರೆಯವ್ರನ್ನ ಕೇಳಿಬಿಟ್ಟು ಮಾಡ್ತೀನಿ ಹಾಗಾಗಿ ಜಾಸ್ತಿ ಏನೂ ಅಡುಗೆ ಮಾಡೋದರಲ್ಲಿ ತಪ್ಪಾಗೋದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ